ಹಲೋ ಡಾಕ್ಟರ್ ಸುಮಿತ್ ಅವ್ರಾ ಮಾತಾಡ್ತಿರೋದು ನಾನು ಕೀರ್ತನಾ ಅಂತ ನಿನ್ನೆ ನಿಮ್ಮ ಹಾಸ್ಪಿಟಲಿಗೆ ಬಂದಿದ್ದೆ ನನಗ್ ಜ್ವರ ಬಂದಿದೆ ಅಂತ ಹಾಂ ನಂಗೆ ನೀವು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರಿ ಔಷಧಿ ಎಲ್ಲ ಕೊಟ್ಟಿದ್ದಿರಿ ಆದರೂ ನಂಗೆ ಅದು ಕಡಿಮೆ ಆಗಿಲ್ಲ ಜ್ವರ ಅದಕ್ಕೆ ನಾನು ಮತ್ತೆ ಬಂದಿದ್ದೆ ಹಾಸ್ಪೆಟಲ್ಲಿಗೆ ಬಟ್ ಇಲ್ಲಿ ಕೇಳಿದಾಗ ಹೇಳಿದ್ರು ಡಾಕ್ಟರ್ ಬಂದಿಲ್ಲ ಅಂತ ಅದಕ್ಕೆ ನಾನು ನಿಮ್ಗೆ ಕಾಲ್ ಮಾಡಿದೆ ನಿಮಗೆ ಎಷ್ಟೊತ್ತಾಗುತ್ತೆ ಸರ್ ಬರೋದಕ್ಕೆ ಹೌದಾ ಮಧ್ಯಾಹ್ನದ ಮೇಲೆ ಬರ್ಬೋದಾ ಸರಿ ನನಗೂ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಮಧ್ಯಾಹ್ನದ ಮೇಲೆ ಬರ್ತೀನಿ ಆದರೆ ಸರ್ ನಿನ್ನೆ ನೀವು ಕೊಟ್ಟಿದ್ದು ಔಷಧಿ ಎಲ್ಲ ನಾನು ತೊಗೊಂಡಿದ್ದೀನಿ ಅಂದ್ರೂ ನನಗೆ ವಾಸಿ ಆಗಿಲ್ಲ ಜ್ವರ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹಾಂ ಸರ್ ಊಟ ಮಾಡಿದ್ದೀನಿ ಊಟ ಮಾಡಿ ಔಷಧಿ ಎಲ್ಲ ತೊಗೊಂಡಿದ್ದೀನಿ ಸಹ ನಾನು ಹೌದು ಸರ್ ಜ್ವರ ತುಂಬ ಜಾಸ್ತಿ ಇದೆ ಹಾಂ ಓಕೆ ರಕ್ತ ಪರೀಕ್ಷೆ ಮಾಡ್ಬೋದು ಸರ್ ನಡೆಯುತ್ತೆ ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಬರ್ತೀನಿ ಏನಾದ್ರೂ ತರಬೇಕಾ ಸರ್ ನಾನು ರಕ್ತ ಪರೀಕ್ಷೆ ಮಾಡಲಿಕ್ಕೆ

ಹಾಂ ಹೌದು ಹಾಂ ಸರಿ ಸರ್ ಆ ಆ ಮಾತ್ರೆಗಳನ್ನು ನಾನು ಇವತ್ತು ತೊಗೊಬೋದಾ ಏನು ಮಾಡಲಿ ಹೌದಾ ಸರ್ ರತ್ತ ರಕ್ತ ಪರೀಕ್ಷೆ ಮಾಡಿ ಹೇಳ್ತೀರಾ ನೀವು ಏನು ಓಕೆ ಓಕೆ ಸರಿ ಮತ್ತೆ ಎಷ್ಟು ಗಂಟೆಗೆ ಬರ್ತೀರಾ ಸರ್ ಮಧ್ಯಾಹ್ನದ ಮೇಲೆ ಓಕೆ ಸರ್ ನಾನು ಬರುವಾಗ ನಿಮಗೆ ನಿಮ್ಗೆ ಕರೆ ಮಾಡಿ ಬರ್ತೇನೆ ನಮ್ದುಕ್ಕೆ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಸ್ಕೊಂಡು ನಿಮಗೆ ಕರೆ ಮಾಡಿ ನಾನು ಬರ್ತೇನೆ ಮತ್ತೆ ಆಸ್ಪತ್ರೆಗೆ ಓಕೆ ಹಾಂ ಹಾಂ ಸರಿ ಸರ್ ಓಕೆ ಓಕೆ ಸರಿ ಸರ್ ಬಾಯ್ ಸರ್